ಹಲೋ ಲತಾ ಹಣ್ಣಿನ ಷಾಪಿಂದ ಯಾರು ಮಾತನಾಡೋದು ಹಾಂ ಹಾಯ್ ಮ್ಯಾಮ್ ನಮ್ಮ ಅಂಗಡಿಯಲ್ಲಿ ಸೇಬು ಇದೆ ಕಿತ್ತಳೆ ಇದೆ ಮೋಸಂಬಿ ಇದೆ ದ್ರಾಕ್ಷಿ ಇದೆ ನಿಮಗೆ ಯಾವುದೆಲ್ಲ ಹಣ್ಣುಗಳು ಬೇಕಾಗಿತ್ತು ಸೇಬು ಹಣ್ಣಿಗಾ ಸೇಬು ಹಣ್ಣಿಗೆ ಒಂದು ಕೆ ಜಿಗೆ ನೂರ ಐವತ್ತು ಇದೆ ಇನ್ನೊಂದು ಸ್ವಲ್ಪ ಒಳ್ಳೆಯ ಕ್ವಾಲಿಟಿದು ನಿಮಗೆ ಬೇಕಂತಿದ್ರೆ ಇನ್ನೂರ ಐವತ್ತು ರೂಪಾಯ್ದಿದೆ ಮತ್ತೊಂದಿದೆ ಅದು ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡೋದು ಸೊ ಅದರದ್ದು ಬೆಲೆ ಮುನ್ನೂರ ಅರ್ವತ್ತು ಒಂದು ಕೆ ಜಿಗೆ ಬಾಳೆಹಣ್ಣಿಗೆ ಒಂದು ಕೆ ಜಿಗೆ ಅರ್ವತ್ತು ರೂಪಾಯ್ದಿದೆ ನಿಮಗೆ ಯಾವುದು ಬಾಳೆಹಣ್ಣು ಬೇಕು ಪೂಜೆಗಾ ಹಾಗಾದರೆ ಮೈಸೂರು ಆಗುತ್ತಾ ಅಥವಾ ನೇಂದ್ರ ಬಾಳೆಹಣ್ಣು ಎಲ್ಲ ಆಗ್ಬೋದಾ ಮೈಸೂರಾ ಮೈಸೂರಿಗಾದರೆ ಒಂದು ಹಾಂ ಮೈಸೂರಿಗಾದರೆ ಒಂದು ಕೆ ಜಿಗೆ ಎಂಬತ್ತು ರೂಪಾಯಿ ಆಗುತ್ತೆ ಮೇಡಮ್ ಹಾಂ ನಮ್ಮದು ಹೋಮ್ ಡೆಲಿವರಿ ಇದೆ ನಿಮ್ಮ ಮನೆಯದ್ದು ಅಡ್ರೆಸ್ ಒಂದು ನನಗೆ ಹೇಳಿ ನಾನು ನಿಮಗೆ ಪಾರ್ಸೆಲ್ ಮಾಡಿಬಿಡ್ತೇನೆ ಹಾಂ ಮೇಡಮ್ ನಮ್ಮ ಹುಡುಗ ನಿಮ್ಮ ಮನೆಯದ್ದು ಅಡ್ರೆಸು ಅಡ್ರೆಸ್ಸಿಗೆ ನಾನು ಕಳಿಸ್ತೇನೆ ಆದರೆ ಡೆಲಿವರಿ ಚಾರ್ಜ್ ಸ್ವಲ್ಪ ತಾಗುತ್ತೆ ಮೇಡಮ್ ತೊಂದರೆಯಿಲ್ವಾ ಹಾಂ ಆಯಿತು ನಾನು ಹಾಗಾದರೆ ಎಲ್ಲ ಡೀಟೇಲ್ಸ್ ನಿಮಗೆ ನಾನು ಸೆಂಡ್ ಮಾಡ್ತೇನೆ ಆಯಿತಾ ಆಯಿತು ಧನ್ಯವಾದ ಧನ್ಯವಾದಗಳು ಹಾಂ